ನಮ್ಮ ಚಿಕ್ಕಮಂಗ್ಳೂರಲ್ಲಿ ತುಂಬಾ ಶಾಪಿಂಗ್ ಮಾಲ್ಗಳಿದ್ದಾವೆ ಒಂದು ಬಟ್ಟೆ ತಗೋಬೇಕು ಅಂದ್ರೂ ಕೂಡ ತುಂಬ ವಿಭಿನ್ನವಾದ ಶಾಪಿಂಗ್ ಮಾಲ್ಗಳಿದ್ದಾವೆ ತರಕಾರಿ ಅಂತ ಬಂದಾಗ ಮಾರ್ಕೆಟ್ ಅಂತ ಬರುತ್ತೆ ಮಾರ್ಕೆಟಲ್ಲಿ ತುಂಬ ವೆರೈಟಿ ಮಾ ಎಲ್ಲ ತರಕಾರಿಗಳು ಸಿಗುತ್ತೆ ಸೊಪ್ಪು ಹೂವು ಹಣ್ಣು ತರಕಾರಿ ಪ್ರತಿ ಒಂದು ಕೂಡ ಅಲ್ಲಿ ಸಿಗುತ್ತೆ ಮತ್ತು ಕಮ್ಮಿ ಬೆಲೆಯಲ್ಲೂ ಕೂಡ ಸಿಗುತ್ತೆ ನಾವು ನಮ್ಮ ಮನೆ ಹತ್ರ ಇರೋ ಅಂಗಡಿಗಳಲ್ಲಿ ತಗೊಳ್ಳೋಕ್ಕಿಂತ ಮಾರ್ಕೆಟ್ಗೆ ಹೋಗಿ ತರಕಾರಿ ಹಣ್ಣು ಹೂ ತಗೊಂಡ್ರೆ ತುಂಬ ಕಡಿಮೆ ಬೆಲೆಯಲ್ಲಿ ಇರುತ್ತೆ ತುಂಬ ಅಂದರೆ ಹೆಚ್ಚು ಕಮ್ಮಿ ಸ್ವಲ್ಪ ಬೆಲೆ ಅಷ್ಟೆ ಮತ್ತು ನಾವು ದವಸಧಾನ್ಯಗಳು ಏನಾದ್ರೂ ತಗೋಬೇಕಂದರೆ ಮನೆ ಹತ್ರ ಅಂಗ್ಡಿಗಳು ತುಂಬ ಇರುತ್ತೆ ಅಲ್ಲಿ ತಗೊಂಡರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಅದೇ ನಾವು ಓಲ್ಸೇಲ್ ಅಂಗಡಿ ಅಂತ ಬರುತ್ತಲ್ಲ ಅಲ್ಲಿ ಹೋಗಿ ನಾವು ದವಸಧಾನ್ಯಗಳನ್ನ ತಗೊಂಡರೆ ಅಲ್ಲಿ ಕಡಿಮೆ ಬೆಲೆ ಇರುತ್ತೆ ಹೆಚ್ಚು ಕಡಿಮೆ ಅಂದರೆ ಎರಡು ರೂಪಾಯಿ ಮೂರು ರೂಪಾಯಿ ಅಷ್ಟೇ ವ್ಯತ್ಯಾಸ ಬರೋದು ನಾವು ಮನೇಲಿ ತಗೋಳೋದಕ್ಕೂ ಓಲ್ಸೇಲಲ್ಲಿ ತಗೋಳೋದಕ್ಕೂ ಎರಡು ಅಥವಾ ಮೂರು ರೂಪಾಯಿ ವ್ಯತ್ಯಾಸ ಇರುತ್ತೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಏನಿರೋಲ್ಲ ಹೂವಾದ್ರೂ ಅಷ್ಟೇ ಇವಾಗ ನಾವು ಮನೆ ಹತ್ರ ಬರೋವ್ರ ಹತ್ರ ತಗೊಂಡರೆ ಐದು ರೂಪಾಯಿ ಜಾಸ್ತಿ ಇರುತ್ತೆ ಅದೇ ಹೊರ್ಗಡೆ ನಾವು ಮಾರ್ಕೆಟ್ಗೆ ಹೋಗಿ ತಗೊಂಡರೆ ಅಲ್ಲಿ ಐದು ರೂಪಾಯಿ ಕಡಿಮೆ ಇರುತ್ತೆ ಈ ಥರ ಬೆಲೆ ವ್ಯತ್ಯಾಸ ತುಂಬಾ ಇರುತ್ತೆ ನಮ್ಮ ನಮಗೆ ಎಲ್ಲಿ ಅನುಕೂಲ ಬೇಗ ಸಿಗುತ್ತೆ ಅಲ್ಲಿ ನಾವು ತಗೊಳ್ಳೋಕ್ಕೆ ಹೋಗ್ತೀವಿ ಆದರೆ ಅಲ್ಲಿ ಬೆಲೆ ಜಾಸ್ತಿ ಇರುತ್ತೆ ನಮಗೆ ಎಲ್ಲಿ ಕಮ್ಮಿ ಬೆಲೆಗೆ ಸಿಗುತ್ತೆ ಅಲ್ಲಿ ಹೋಗಿ ನಾವು ತಗೊಂಡರೆ ನಮಗೆ ಯಾವ್ಯಾವ ಥರ ಬೇಕೋ ಆ ಥರ ಎಲ್ಲ ವಿವಿಧವಾದ ಹೂಗಳು ತರಕಾರಿಗಳು ಹಣ್ಣುಗಳು ದಿನಸಿ ಧಾನ್ಯಗಳು ಎಲ್ಲ ಸಿಗುತ್ತೆ ಹಾಂ ಮತ್ತು ಬೆಲೆ ಕೂಡ ಕಮ್ಮಿ ಇರತ್ತೆ ನಮಗಿಲ್ಲಿ ಚಿಕ್ಕಮಂಗ್ಳೂರಲ್ಲೂ ಅಷ್ಟೇ ರಿಲೈಯೆನ್ಸ್ ಸ್ಮಾರ್ಟ್ ಬಜಾರ್ ಆ ಥರ ಎಲ್ಲ ಇರುತ್ತೆ ಮತ್ತು ಬಿಗ್ ಬಜಾರ್ ಅಂತ ಒಂದು ಇದೆ ಅಲ್ಲಿ ಪ್ರತಿ ಒಂದು ಶೂಸು ಸ್ಲಿಪ್ಪರ್ಸು ಬಟ್ಟೆ ಮತ್ತು ಕಾಸ್ಮೆಟಿಕ್ಸು ಮತ್ತು ಮಕ್ಕಳಿಗೆ ಬೇಕಾಗಿದ್ದಂಥ ಬಟ್ಟೆಗಳು ಅಥವಾ ಬಾಲು ಆಟ ಸಾಮಾನು ಏನೆಲ್ಲ ಬೇಕು ಎಲ್ಲ ಕೂಡ ಬಿಗ್ ಬಜಾರ್ ಅನ್ನೋ ಒಂದು ಇದರಲ್ಲಿ ಸಿಗುತ್ತೆ ಮತ್ತು ಅಲ್ಲಿ ಬೇಳೆ ಬೆಲೆನೂ ಕೂಡ ಅದ್ರ ತಕ್ಕಂತೇ ಇರುತ್ತೆ